ನಾನು ಚಹಾ ತಯಾರಿಸುವ ಬಗ್ಗೆ ಮಾತನಾಡ್ತೀನಿ ಚಹಾ ತಯಾರಿಸುವಾಗ ಕೆಲವರು ಹಾಲು ಮತ್ತು ನೀರು ಒಟ್ಟಿಗೆ ಇಟ್ಟು ಚಹಾ ಮಾಡ್ತಾರೆ ಚಹಾ ಆ ಆ ಆ ಚಹಾ ಅದಕ್ಕೆ ಸಕ್ಕರೆ ಸೇರಿಸಿ ಚಹಾ ಪುಡಿ ಸೇರಿಸಿ ಒಂದು ಕಾಲು ಗಂಟೆ ಕುದಿಸಿದರೆ ಒಳ್ಳೆಯ ಚಹಾ ಆಗ್ತದೆ ದಪ್ಪ ಚಹಾ ಆಗ್ತದೆ ಮತ್ತು ಕೆಲವರು ಇದು ಗ್ರೀನ್ ಟೀ ಮಾಡ್ತಾರೆ ಕ ಗ್ರೀನ್ ಟೀ ಅಂದರೆ ಅದಕ್ಕೆ ಏನು ಸ್ವಲ್ಪ ನೀರು ಚಹಾ ಪುಡಿ ಸ್ವಲ್ಪ ಶುಂಠಿ ಲವಂಗ ಎಲ್ಲ ಸೇರಿಸಿ ಚಹಾ ಮಾಡಿದರೆ ಆ ಚಹಾ ಅಂದರೆ ಅದು ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಆ ಚಹಾ ಅದನ್ನು ಕೂಡ ಮಾಡ್ಬೋದು ಮತ್ತು ಕೆಲವರು ಖಾಲಿ ನೀರು ಇಟ್ಟು ಕೂಡ ಚಹಾ ಮಾಡ್ತಾರೆ ಖಾಲಿ ನೀರಿಟ್ಟು ಅದು ಕುದಿದ ನಂತರ ಸಕ್ಕರೆ ಚಹಾ ಪುಡಿ ಹಾಕಿ ನಂತರ ಹಾಲು ಹಾಕಿ ಚಹಾ ತಯಾರಿಸಿದರೆ ಅದನ್ನು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಅದು ಕೂಡ ಒಳ್ಳೆಯ ಚಹಾ ಆಗ್ತದೆ ಆದರೆ ನನಗೆ ಚಹಾ ತಿಳಿದ ಮಟ್ಟಿಗೆ ಹಾಲು ಮತ್ತು ನೀರು ಒಟ್ಟಿಗೆ ಸೇರಿಸಿ ಈ ಸಕ್ಕರೆ ಶುಂಠಿ ಮತ್ತು ಸ್ವಲ್ಪ ಇದು ಏನು ಒಣ ಶುಂಠಿ ಎಲ್ಲ ಹಾಕಿ ಚಹಾ ಮಾಡಿದರೆ ಅದು ಕಫಕ್ಕೆ ಮತ್ತು ಶೀತ ಆಗುವುದಕ್ಕೆಲ್ಲ ಒಳ್ಳೆಯದು ಇಂಥ ಚಹಾ ಎಲ್ಲ ತಯಾರಿಸಿದರೆ ಒಳ್ಳೆಯದು ಯಾವ